ಹಲೋ ನಮಸ್ತೆ ಸರ್ ನೀವು ವಾಟರ್ ಸಪ್ಲೈಯವರು ಅಲ್ಲ ರತ್ನಾಕರ್ ಮಾತಾಡೋದಲ್ಲ ಹಾಂ ಏನು ಸರ್ ಬಾ ನೀರು ಇತ್ತು ನೀರು ಬರೋದೇ ನಿಧಾನಕ್ಕೆ ಆದರೂ ನೀರು ಸ್ವಲ್ಪ ಇದು ಮಣ್ಣು ಮಿಶ್ರಿತ ನೀರು ಬರ್ತಾ ಉಂಟಲ್ಲ ಸರ್ ಏನು ಹಾಂ ಹೌದು ಏನು ಸರ್ ಹೌದು ಹೌದು ಸರ್ ಕೆಂಪು ಕಲ್ಲರಲ್ಲಿ ಬರ್ತಾ ಉಂಟು ನೀರು ನಿಧಾನಕ್ಕೆ ಬರ್ತಾ ಉಂಟು ತುಂಬ ಫಾಸ್ಟ್ ಏನು ಬರ್ತಾ ಇಲ್ಲ ನಿಧಾನವಾಗಿ ಕೆಂಪು ಕಲ್ಲರ್ ನೀರು ಬರ್ತಾ ಉಂಟು ಸರ್

ಹಾಂ ಅದೆ ಅಲ್ಲ ಸರ್ ನಮಗೆ ಅದೇ ನೀರನ್ನು ನಾವು ಯೂಸ್ ಮಾಡುದು ಮಕ್ಕಳಿಗೆ ಕುಡಿಯೋದಕ್ಕೆ ಮತ್ತು ಅಡುಗೆಗೆ ಎಲ್ಲದಕ್ಕೂ ಅದನ್ನೇ ನೀರು ಮ ಯೂಸ್ ಮಾಡ್ತಾ ಇದ್ದೀವಿ ಹಾಗಾಗಿ ಅದರ ಬಗ್ಗೆ ತಾವು ಕೂಡಲೆ ಒಂದು ಗಮನ ಹರಿಸಿದರೆ ತುಂಬ ಒಳ್ಳೆಯದಿತ್ತು ಹ್ಞೂ ನಮಗೆ ನೀರು ನೀರು ನೀರು ಜೀವಜಲ ಅಲ್ಲ ಸರ್ ನೀರು ನಮಗೆ ಬೇರೆ ವ್ಯವಸ್ಥೆ ಇಲ್ಲ ಬಾವಿ ನೀರು ಇದೆಲ್ಲ ಏನು ಇದಿಲ್ಲ ನಮಗೆ ನಮ್ಮ ನಿಮ್ಮ ಪಂಚಾಯತರು ಇಂದಲೇ ಬರೋದು ನೀರು ಹಾಗಾಗಿ ಅದರ ಬಗ್ಗೆ ಕೂಡಲೆ ಗಮನ ಹರಿಸಬೇಕು ಅಂತ ತಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೇನೆ ನಾನು ಕೂಡಲೆ ಕೂಡಲೆ ಹ್ಞೂ ಹೌದು ಖಂಡಿತ ಸರ್ ಖಂಡಿತ ಖಂಡಿತ ಖಂಡಿತ ಸರ್ ಅ ಅದೆ ಅದೆ ಹ್ಞೂ

ಹಾಂ ಹಾಂ ಆಯ್ತು ಅದೇ ಸರ್ ಹಾಂ ಹಾಂ ನಮ್ಮದು ಏರಿಯಾ ಇಲ್ಲೇ ಹಾಂ ಹಾಂ ಇಲ್ಲೇ ಪಕ್ಕದಲ್ಲೆ ಹಾಂ ಹಾಂ ಹೌದು ಹೌದು ನಿಮ್ಮ ಸಪ್ಲೈ ಮಾಡಲಾ ಇದು ಹಾಂ ಅದೆ ಹಾಂ ಹೌದು ಸರ್ ಅದು ಹಾಂ ಅದು ನಂದು ಹೌದು ಆ ಅದೆ ಅದೆ ಹಾಂ ಕೂಡಲೆ ಒಂದು ಹಾಂ ಆಯ್ತು ಸರ್ ಆದಷ್ಟು ಬೇಗ ಒಂದು ಮಾಡ್ಕೋಡಿ ಅಂತ ತಮ್ಮಲ್ಲಿ ವಿನಂತಿಸ್ತೇನೆ ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಹ್ಞೂ ಹ್ಞೂ